ನಮ್ಮ ಪೋಷಕರು ಅಜ್ಜ ಅಜ್ಜಿಯವ್ರ ಶಿಕ್ಷಣ ಆವಾಗ ತುಂಬ ಕೆಳಮಟ್ಟದಲ್ಲಿ ಇತ್ತು ಏನು ಶಿಕ್ಷಣ ಸ್ಕೂಲಿಗೆ ಹೋಗೊದೇ ಅದೊಂದು ದೊಡ್ಡ ವಿಷಯವಾಗಿತ್ತು ದೊಡ್ಡ ಸಾಧನೆ ಎಂತ ಹೇಳ್ಬೋದಿತ್ತು ಹೆಚ್ಚಿನ ಹೆಚ್ಚು ಹೇಳಿದ್ರೆ ನಮ್ಮ ಅಜ್ಜಿ ಅಜ್ಜ ಎರಡನೆ ಕ್ಲಾಸು ಮೂರನೆ ಕ್ಲಾಸ್ ಎಲ್ಲ ಓದಿದ್ದು ಆಗಿನ ಕಾಲ್ದಲ್ಲಿ ಏನಾದ್ರು ಸ್ವಲ್ಪ ಉನ್ನತ ಮಟ್ಟದ ಶಿಕ್ಷಣ ಪಡೆದೆ ಹೇಳಿದ್ರೆ ಅವನು ಬಹಳ ಜನಪ್ರಿಯ ವ್ಯಕ್ತಿಯಾಗಿ ಇರ್ತಿದ್ದ ಅವ ಅಂತ ಅವಕಾಶಗಳು ಇರ್ತಿರಲಿಲ್ಲ ಅದನ್ನು ಓದ್ಬೇಕು ಹೇಳಿದ್ರೆ ಅವ್ರು ಊರಿಂದ ಹತ್ತರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಕಾಲುದಾರಿಯಲ್ಲಿ ನಡ್ಕೊಂಡು ಕಾಡಿನ ದಾರಿಯಲ್ಲೆಲ್ಲ ನಡಕೊಂಡು ಹೋಗ್ಬೇಕಾಗಿತ್ತು ಆಮೇಲೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಯಾವುದೇ ಆದ್ಯತೆ ಕೊಡ್ತಿರಲಿಲ್ಲ ಸೋ ಊರು ಊರಲ್ಲಿ ಶಾಲೆ ಇದ್ರೆ ಹತ್ರ ಅವರಿಗೆ ಶಿಕ್ಷಣಕ್ಕೆ ಕಳಿಸ್ತ ಇರ್ತಿದ್ದರು ಮತ್ತೆ ಗಂಡು ಮಕ್ಕಳಿಗೆ ಸ್ವಲ್ಪ ಅವ್ಕಾಶಗಳು ಇರ್ತಿದ್ದವು ಆಗ ಗಂಡು ಮಕ್ಳು ಓದ್ತಿರಲಿಲ್ಲ ಅವರಿಗೆ ವ್ಯವಸಾಯ ಕೃಷಿ ಸಂ ಸಂಸಾರದ ಜವಾಬ್ದಾರಿಯನ್ನು ವಹಿಸೋದೆ ದೊಡ್ಡ ಸಾಧನೆ ಮತ್ತು ಕೆಲಸವಾಗಿತ್ತು ಶಿಕ್ಷಣ ಅತ್ಯಂತ ಕೆಳಮಟ್ಟದಲ್ಲಿತ್ತು ಆಮೇಲೆ ಕಾಲಕ್ರಮೇಣ ಸರ್ಕಾರಗಳು ಬದಲಾವಣೆ ಆಗ್ತ ಇದ್ದಂತೆ ದೇಶದಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕು ಅಂತೇಳಿ ಅವರು ಬಯಸಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು ಪ್ರತಿ ಬಜೆಟ್ನಲ್ಲು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ಕೊಡುಗೆಯನ್ನು ನೀಡಿ ಮತ್ತು ಸಾಕ್ಷರತ ಆಂದೋಲನ ಅಂತ ಮಾಡಿ ಸರ್ಕಾರವೆ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಕಡ್ಡಾಯ ಶಿಕ್ಷಣ ಉಚಿತ ಶಿಕ್ಷಣ ಅನ್ನು ನೀಡಬೇಕು ಅಂತೇಳಿ ಪ್ರಾರಂಭಿಸಿ ಪ್ರಾಥಮಿಕ ಹಂತದವರೆಗೆ ಮೊದಲನೆ ಕಾನೂನಂತೆ ಎಲ್ಲ ಮಕ್ಕಳು ಒಂದನೆ ಎಂಟನೆ ತರಗತಿವರೆಗೆ ಕಲಿಲೇಬೇಕು ಶಿಕ್ಷಣವನ್ನು ಪಡಿಲೇಬೇಕು ಅಂತೇಳಿ ತೀರ್ಮಾನಿಸಿ ಅದಕ್ಕೆ ಎಲ್ಲ ಸವಲತ್ತುಗಳನ್ನು ನೀಡಿ ಪ್ರೋತ್ಸಾಹಿಸಿದ್ರು ಶಿಕ್ಷಣ ವಂಚಿತರಿಗೆ ಒಬ್ಬರು ಮನೆ ಮನೆಗೆ ಭೇಟಿ ನೀಡಿ ಆಶಾ ಕಾರ್ಯಕರ್ತರು ಇನ್ನು ಕಳಿಸಿ ಅವ್ರು ಶಿಕ್ಷಣ ವಂಚಿತರಾಗದಾಗೆ ನೋಡಿಕೊಳ್ತ ಇದ್ದೀರ ಇದರಿಂದ ಶಿಕ್ಷಣದಲ್ಲಿ ದೇಶವು ಅಮೂಲಾಗ್ರ ಬದಲಾವಣೆಗಳನ್ನು ಮಾಡಿದೆ ಮತ್ತೆ ಉನ್ನತ ಶಿಕ್ಷಣಕ್ಕೆ ಈಗ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಅಲ್ಲಿ ರೆಝರ್ವೇಶನ್ನು ಮತ್ತೆ ಸ್ಕಾಲರ್ಶಿಪ್ಪು ಇಂತವನ್ನೆಲ್ಲ ಕೊಟ್ಟು ಅಲ್ಪ ಸಂಖ್ಯಾತರಾಗಲಿ ಮತ್ತೆ ಎಸ್ ಸಿ ಎಸ್ ಟಿ ಜನಾಂಗದವರಿಗು ಪ್ರೋತ್ಸಾಹವನ್ನು ಕೊಟ್ಟು ಯಾರು ಶಿಕ್ಷಣವಂಚಿತರಾಗದಂತೆ ಸರ್ಕಾರವು ಮುತುವರ್ಜಿವಹಿಸಿ ಎಲ್ಲ ರೀತಿಯ ಇದು ಮೊದಲಿಗೆ ನಮ್ಮ ಅಜ್ಜ ಅಜ್ಜಿ ಅವ್ರು ಮಾಡುವ ಓದುವ ಕಾಲದಲ್ಲಿ ಇರಲಿಲ್ಲ ಅವರಿಗೆ ಶಿಕ್ಷಣ ಕಬ್ಬಿಣದ ಕಡಲೆ ಅಂತಾಗಿತ್ತು ಸೊ ಎಷ್ಟು ಬೇಕೊ ಅಷ್ಟು ಮಾತನಾಡಲಿಕ್ಕೆ ವ್ಯವಹರಿಸ್ಲಿಕ್ಕೆ ಎಷ್ಟು ಬೇಕೊ ಅಷ್ಟು ಮಾತ್ರ ಕಲಿತು ಅವರು ಮನೆ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದರು